ನಿಮಗೆ ಅತ್ಯಂತ ಸ್ಮರಣೀಯವಾದಂತಹ ನೃತ್ಯ ಪ್ರದರ್ಶನ ಅಥವಾ ಪ್ರಸಂಗ ಯಾವುದು ಎಂಬ ಪ್ರಶ್ನೆ ನಮಗೆ ಉತ್ತಮವಾದ ಸ್ಮರಣೀಯವಾದಂಥ ನೃತ್ಯ ಪ್ರದರ್ಶನ ನಾವು ಬಿ ಎಡ್ ಪ್ರಶಿಕ್ಷಣಾರ್ಥಿಯಾದಾಗ ನಮ್ಮ ಒಂದು ಮಠ ಅಂದರೆ ಕಬೀರಾನಂದ ಮಠ ಎಂಬ ಒಂದು ಮಠದಲ್ಲಿ ನಮಗೆ ಒಂದು ಪ್ರದರ್ಶನವದಂಥ ಕಾರ್ಯಕ್ರಮವನ್ನು ಕೊಡ್ತಾರೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಕೂಡ ಸೇರಿ ಒಂದು ನೃತ್ಯ ಪ್ರದರ್ಶನವನ್ನು ಮಾಡ್ತೇವೆ ಆ ನೃತ್ಯ ಪ್ರದರ್ಶನ ನಮ್ಮ ಜೀವನ ಮೊಟ್ಟ ಮೊದಲ ಬಾರಿಗೆ ಒಂದು ದೊಡ್ಡ ವೇದಿಕೆಯಲ್ಲಿ ಮಾಡಿದಂಥ ನೃತ್ಯ ಅದಾಗಿರುತ್ತದೆ ಈ ಪ್ರಸಂಗ ನಮ್ಮ ಒಂದು ಇಡೀ ಜೀವನದಲ್ಲಿ ಶಿವರಾತ್ರಿ ಸಂದರ್ಭವನ್ನು ಬಂದಾಗ ಈ ಒಂದು ನೃತ್ಯ ನೆನ್ಪಾಗುತ್ತೆ ಯಾಕೆಂತಂದರೆ ಶಿವರಾತ್ರಿ ಹಬ್ಬದಲ್ಲಿ ಮಾಡಿದಂಥ ನೃತ್ಯ ಈ ನೃತ್ಯದಲ್ಲಿ ನಮ್ಮ ಸ್ನೇಹಿತರೊಡನೆ ಮಾಡಿದಂಥ ಒಂದು ನೃತ್ಯ ಆಗಿರೋದರಿಂದ ಮರೆಯಲಾಗದಂತಹ ಒಂದು ಪ್ರಸಂಗವು ಕೂಡ ಆಗಿದೆ